ಅಲೋ ಗುಡ್ ಮಾರ್ನಿಂಗ್ ಮೇಡಮ್ ಮೇಡಮ್ ಅದು ಮ ಲೈಬ್ರರಿಲ್ಲಿ ಬುಕ್ಸ್ ತೊಗೊಬೇಕಾಗಿತ್ತು ನಾನು ಹಾಸನ್ ಇಂದ ಮಾತಾಡ್ತ ಇರೋದು ನಾಳೆ ಬರ್ತೀವಿ ಏನು ದುಡ್ಡಾಗುತ್ತೆ ಮೇಡಮ್ ಬುಕ್ಸ್ ತಗೊಬೇಕು ಎಷ್ಟು ದಿನ ಕೊಡ್ತೀರಾ ನೀವು

ಮೆಂಬರ್ಷಿಪ್ ತೊಗೊಬೇಕಾ ಮಿಸ್ ಹಾಂ ಹಾಂ ಮ್ಯಾಮ್ ಬುಕ್ ತೊಗೊಂಡ್ ಹೋಗ್ತೀವಿ ಒಂದು ವೀಕ್ ಆದಮೇಲೆ ವೀಕಿಗೆ ವೀಕ್ಲಿ ಒಂದು ಸರ್ತಿ ಬಂದು ಹೋಗ್ತೀನಿ

ಹಾಗೆ ಮ್ಯಾಮ್ ಹಂಗಾದ್ರೆ ಒಂದು ಒಂದು ವೀಕ್ ಬಂದು ಒಂದು ವೀಕಲ್ಲಿ ತೊಗೊಂಡು ಹೋಗಿ ಇಟ್ಟು ಹೋಗ್ತಿನ್ ಮೇಡಮ್ ಹ್ಞೂ ಸರಿ ಆಯಿತು ಮೇಡಮ್ ಬರ್ತೀನಿ ಒಂದು ವೀಕ್ ಆದಮೇಲೆ ಬಂದು ತೊಗೊಂಡ್ ಹೋಗ್ತಿನಿ ಸರಿ ಆಯಿತು ಮೇಡಮ್ ತ್ಯಾಂಕ್ಸ್ ನಮಗೆ ಈಗ ನಾನು ಇವಾಗ ಎಮ್ ಎ ಓದ್ತಿರದು ಎಮ್ ಎಗೆ ಎಕ್ನೋಮಿಕ್ಸಿಗೆ ಸಂಬಂಧಪಟ್ಟಂಥ ಬುಕ್ಸ್ ತೊಗೊಳ್ಬೇಕಿತ್ತು

ಹಾಂ ಸರಿ ಆಯಿತು ಮೇಡಮ್ ಸರಿ ಹ್ಞೂ ಹ್ಞೂ